ಐದು ಮೂರು ಎರಡುಸಾವ್ರದ ಇಪ್ಪತ್ತು ಇಪ್ಪತ್ತೇಳು ನಾಲ್ಕು ಎರಡ್ಸಾವ್ರದ ಇಪ್ಪತ್ತೊಂದು ಆರು ಎರಡು ಎರಡ್ಸಾವ್ರದ ಇಪ್ಪತ್ತು ಇಪ್ಪತ್ತೆರಡು ಎರಡು ಎರಡ್ಸಾವ್ರದ ಇಪ್ಪತ್ತ್ಮೂರು ಐದು ಎಂಟು ಸಾವಿರದ ಒಂಬೈನೂರ ತೊಂಬತ್ತನಾಲ್ಕು ಐದು ಎರಡ್ಸಾವ್ರದ ಇಪ್ಪತ್ತು